ನನ್ನ ಹೆಸರು ಮಮತಾ ನಾನು ಎಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಓದುತ್ತಿದ್ದೇನೆ ನನ್ನ ನನ್ನ ಬ್ರ್ಯಾಂಚ್ ಬಂದು ಸಿವಿಲ್ ಇಂಜಿನಿಯರಿಂಗ್ ನನ್ನ ಕಾಲೇಝ್ ನೇಮ್ ಬಂದು ಎಚ್ ಎಮ್ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ನಾನು ಈ ಕಾಲೇಜಿಗೆ ಜಾಯ್ನ್ ಆಗಿರೋದು ಡಿಪ್ಲೊಮೊ ಬೇಸಿಸ್ ಲೈಕ್ ಲ್ಯಾಟ್ರಲ್ ಎಂಟ್ರಿ ನಮ್ಮ ಮನೆಯಲ್ಲಿ ನನ್ನ ಫ್ಯಾಮಿಲಿ ಚಿಕ್ಕದು ನಾವು ಫೋರ್ ಮೆಂಬರ್ಸ್ ಇದ್ದೀವಿ ಅಪ್ಪ ಅಮ್ಮ ನನ್ನ ತಮ್ಮ ನಾನು ನನಗೆ ತುಂಬ ಏನು ಹೇಳ್ಕೋಬೇಕೋ ಗೊತ್ತಾಗ್ತಿಲ್ಲ ಬಟ್ ಹೇಳ್ಕೊಳ್ತಿದೀನಿ ನನ್ನ ಹೆಸರು ಮಮತಾ ಎಲ್ಲರೂ ಮಮತಾ ಅಂತನೇ ಕರೀತಾರೆ ಬಟ್ ನನ್ನ ಫುಲ್ ನೇಮ್ ಬಂದುಬಿಟ್ಟು ಮಮತಾ ರಾಣಿ ಅಂತ ನನಗೆ ಹವ್ಯಾಸ ಅಂತ ಏನಿಲ್ಲ ಬಟ್ ನನಗೆ ಸಾಂಗ್ಸ್ ಹೇಳೋದು ಅಂದರೆ ತುಂಬ ಇಷ್ಟ ಸಾಂಗ್ಸ್ ಕೇಳ್ತೀನಿ ಸಾಂಗ್ಸ್ ಹೇಳ್ತೀನಿ ನನ್ನ ಬಗ್ಗೆ ಇನ್ನೂ ಏನಾದ್ರೂ ಹೇಳಬೇಕಂದ್ರೆ ನಾನು ಫಸ್ಟು ಎಸ್ ಎಲ್ ಸಿವರೆಗೂ ಹಳ್ಳಿಯಲ್ಲೇ ಓದಿದ್ದು ಆಮೇಲೆ ನಾನ್ ಡಿಪ್ಲೊಮೋಗ್ ಜಾಯ್ನ್ ಆದೆ ಡಿಪ್ಲೊಮೋಗೆ ತ್ರೀ ಇಯರ್ಸ್ ಆಯಿತು ಅದು ಮಾಡಿದ್ದು ನಾನು ಚಿತ್ರದುರ್ಗ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಗೋರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅದು ಮುಗಿಸಿ ನೆಕ್ಸ್ಟ್ ಒನ್ ಇಯರ್ ನಾನು ಜಾಬ್ ಮಾಡಿಕೊಂಡೆ ಜಾಬ ಜಾಬಾಗಿ ಹಂಗೆ ಸಿ ಇ ಟಿ ಬರೆದಾಗ ನನಗೆ ಈ ಎಚ್ ಎಮ್ ಐ ಟಿ ಕಾಲೇಜಲ್ಲಿ ಸೀಟ್ ಸಿಕ್ತು ಅದರಿಂದ ನಾನು ಗೋರ್ಮೆಂಟ್ ಸೀಟ್ ಅಲಾಟ್ ಆಯಿತು ನಾನಿಲ್ಲಿ ಗೋರ್ಮೆಂಟ್ ಸೀಟ್ಗೆ ಜಾಯ್ನ್ ಆದೆ ಗೋರ್ಮೆಂಟ್ ಸೀಟ್ ಸಿಕ್ತು ಸೆಕೆಂಡ್ ಇಯರು ಮುಗೀತು ತರ್ಡ್ ಇಯರ್ ಮುಗೀತು ಇವಾಗ ಫೈನಲ್ ಇಯರು ತುಂಬ ಖುಷಿಯಾಗ್ತಿದೆ ನಾನು ನೆಕ್ಸ್ಟ್ ಇಯರ್ ಜಾಬಿಗೆ ಹೋಗ್ಬೋದು ಹೇಳಬೇಕು ಅಂದರೆ ನನ್ಗೆ ತುಂಬ ಖುಷಿ ಆಗ್ತಿದೆ ನನ್ನ ಬಗ್ಗೆ ಅಷ್ಟೆ